ಹಾಂ ಯಾರು ಹಾಂ ಸುಧೀಂದ್ರರವ್ರು ಮಾತಾಡ್ತಿರೋದು ಏನಾಗ್ಬೇಕಿತ್ತು ಸರ್

ಯಾವಾಗ ಬರ್ತೀರಾ

ಅದು ಗೈಡ್ ಮಾ ಅಮ ಅಮೌಂಟ್ ಎಷ್ಟು ಅಂದರೆ ಒಬ್ಬರಿಗೆ ಒಂದು ಸಾವಿರ ರೂಪಾಯಿ ಆಗುತ್ತೆ ಎಷ್ಟು ಜನ ಇದೀರಾ ಹಾಂ ಎಂಟು ಜನ ಇದೀರಾ ಹಾಂ ಒಬ್ಬೊಬ್ಬರಿಗೆ ಒಂದೊಂದು ಸಾವಿರ ಒಂದೂವರೆ ಸಾವಿರ ಆಗುತ್ತೆ ಒಂದು ನಾ ಒಂದು ಐದು ದಿವ್ಸ ಆಗುತ್ತೆ ಎಲ್ಲ ನೋಡೋಕ್ಕೆ ನಾಲ್ಕು ಪ್ಲೇಸ್ ನೋಡ್ಬೇಕು ಅಂದರೆ ಅಲ್ಲಿ ಒಂದು ಒಳ್ಳೆಯ ಪ್ಲೇಸ್ಗಳಿದವೆ ಅಲ್ಲೆಲ್ಲ ಮುಳ್ಳಯ್ಯನಗಿರಿ ಅಂತ ಇದೆ ಮುಳ್ಳಯ್ಯನಗಿರಿ ನೋಡ್ಬ ನೋಡಿದರೆ ನೀವು ತುಂಬ ಖುಷಿಪಡ್ತೀರ

ಉಳ್ಕಳಕ್ಕೆ ಊಟಕ್ಕೆ ಎಲ್ಲ ಈ ಎಲ್ಲ ನನ್ನ ಆ್ಯಂಡ್ಓವರಲ್ಲೇ ಬರುತ್ತೆ ಉಳ್ಕೊಳಕ್ಕೆ ಎಲ್ಲ ಅಲೆ ವ್ಯವಸ್ಥೆ ನಮ್ಮ ಹತ್ರನೆ ಇರುತ್ತೆ ನೀವೇನೂ ಅದಕ್ಕೇನೂ ಭಯಪಡುವಂಥ ಹಾಂ ಟೋಟಲಿ ಒಂದು ನಾಲ್ಕು ಜನಕ್ಕೆ ಎಂಟು ಸಾವಿರ ಆಗುತ್ತೆ ಹ್ಞೂ ನಾಳೆ ಬೆಳಗ್ಗೆನಾ ಹಾಂ ಇದೇ ನಂಬರಿಗಾ ಇದೇ ನಂಬರಿಗೆ ಕಾಲ್ ಮಾಡಿ ನೀವು ನಾನು ಬೆಳಿಗ್ಗೆ ನಾನು ಒಂದು ಹತ್ತು ಗಂಟೆ ಹಂಗ್ ಫ್ರೀ ಆಗ್ತೀನಿ ನಾನು

ಸರಿ ಸರಿ ಆಯ್ತು ರೆಡಿಯಾಗಿ ಬನ್ನಿ